ನಮಗೆ ಯಾವುದಾದ್ರೂ ಒಂದು ಪುಸ್ತಕ ಆಸಕ್ತಿಯಿಂದ ಇದ್ದರೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಕ್ಯೂರೋಸಿಟಿ ಜಾಸ್ತಿ ಆದಲ್ಲಿ ನಾವು ಆ ಬುಕ್ಕನ್ನು ಓದಬೇಕು ಓದಬೇಕು ಓದಬೇಕು ನಾವು ಮಲಗುವ ಸಮಯದಲ್ಲಿ ಸಹ ನೆಕ್ಸ್ಟ್ ಏನಾಗುತ್ತೆ ಮುಂದೆ ಏನಾಗುತ್ತೋ ಏನಾಯಿತೋ ಎನ್ನುವ ಒಂದು ಕುತೂಹಲ ನಮ್ಮಲ್ಲಿ ಸಿಕ್ಕರೆ ಆ ಪುಸ್ತಕವನ್ನು ನಾವು ಒಂದೆರಡು ದಿನದಲ್ಲಿ ಇಲ್ಲಾಂದರೆ ಮೂರು ದಿನದಲ್ಲಿ ಓದಿ ಮುಗಿಸುತ್ತೇವೆ ಆದರೆ ಸ್ವಲ್ಪ ಕುತೂಹಲ ಇದ್ದಲ್ಲಿ ನಾವು ಒಂದು ಅಮ್ ದು ಐದರಿಂದ ಆರು ದಿನ ತೆಗೆದುಕೊಳ್ಳುತ್ತೇವೆ ಇಲ್ಲಾಂದರೆ ತುಂಬ ಬೋರ್ ಹೊಡೀತಿದ್ರೆ ಆ ಬುಕ್ಕನ್ನು ಓದಲು ಕನಿಷ್ಟ ಪಕ್ಷ ನಮಗೆ ಒಂದು ವಾರದಿಂದ ಹದಿನೈದು ದಿನವನ್ನು ಸಹ ಹಿಡಿಯಬಹುದು ನಮಗೆ ಆದ್ದರಿಂದ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಯಾವುದಾದ್ರೂ ಬುಕ್ಸ್ ಇದ್ದರೆ ಅದನ್ನು ನಾವು ಬೇಗ ಓದಿ ಮುಗಿಸುತ್ತೇವೆ ಆದರೆ ಇಂಟ್ರೆಸ್ಟ್ ಇಲ್ಲದ ಬುಕ್ಗಳನ್ನು ತುಂಬ ಲೇಟಾಗಿ ಓದುತ್ತೇವೆ ಇಲ್ಲಾಂದರೆ ಓದರಿರ ಹಾಗೆ ಬಿಡುತ್ತೆ